ಈಗಿನ ಕಾಲದಲ್ಲಿ ಭಾರತದಲ್ಲಿ ಅತ್ಯಂತ ಜನಪ್ರಿಯವಾಗಿರುವಂಥ ಮನೋರಂಜನಾ ಕ್ಷೇತ್ರ ಅಂತ ಹೇಳಿದರೆ ಅದನ್ನು ನಾವು ನೃತ್ಯ ಅಥವಾ ಸಂಗೀತ ಅಥವಾ ಹಾಸ್ಯ ಅಂತ ಕರಿಬಹುದು ಯಾಕೆ ಅಂದರೆ ಭಾರತದಲ್ಲಿರುವ ಜನರೆಲ್ಲರೂ ಕೂಡ ನೃತ್ಯ ಕಾರ್ಯಕ್ರಮಗಳನ್ನು ನೋಡುವುದಾಗಲಿ ಸಂಗೀತ ಕಾರ್ಯಕ್ರಮಗಳನ್ನು ನೋಡುವುದಾಗಲಿ ಹಾಸ್ಯ ಹರಟೆ ಈ ಥರದ ಕಾರ್ಯಕ್ರಮಗಳನ್ನು ನೋಡುವುದಕ್ಕೆ ತುಂಬ ಬಯಸ್ತಾರೆ ಮತ್ತೆ ಇದು ಬಿಟ್ಟು ಬೇರೆ ಯಾವುದೇ ಕಾರ್ಯಕ್ರಮಗಳನ್ನು ಕೇಳುವುದಕ್ಕೂ ಇಷ್ಟಪಡುವುದಿಲ್ಲ ನೋಡುವುದಕ್ಕೂ ಇಷ್ಟಪಡುವುದಿಲ್ಲ ಮತ್ತೆ ಅದರಲ್ಲಿ ಯಾವ ರೀತಿಯದು ವಿಷಯಗಳಿರಬೇಕು ಅಂತ ಹೇಳಿದರೆ ಅವರಿಗೆ ಸ್ಫೂರ್ತಿದಾಯಕವಾಗಿರಬೇಕು ಅಂದರೆ ಇನ್ನೊಬ್ಬರಿಗೆ ತುಂಬ ಬಡವರಿಗೆ ಹೆಲ್ಪ್ ಮಾಡೋದಾಗಲಿ ಅಥವಾ ಅಂಗವಿಕಲರಿಗೆ ತುಂಬ ಸಹಾಯ ಮಾಡೋದಾಗಲಿ ಆ ರೀತಿಯದ್ದು ವಿಷಯಗಳನ್ನು ಹೊಂದಿದ್ದರೆ ಉಂಟಲ್ಲ ಆ ರ ಕಾರ್ಯಕ್ರಮಗಳನ್ನು ಯಾವತ್ತೂ ಕೂಡ ತಪ್ಪದೆ ನೋಡ್ತಾರೆ ಯಾವತ್ತೂ ಕೂಡ ತಪ್ಸೋದಿಲ್ಲ ನೋಡಲಿಕ್ಕೆ ಮತ್ತು ನಮ್ಮ ಭಾರತದಲ್ಲಿ ತುಂಬ ಜನಪ್ರಿಯವಾಗಿ ಬೆಳಿತಾ ಇರುವಂತಹ ತುಂಬ ಕಾಲದಿಂದಲೂ ಬೆಳಿತಿರುವಂತಹ ಮನೋರಂಜನ ಕ್ಷೇತ್ರ ಅಂದರೆ ಭರತನಾಟ್ಯ ಅಂತಲೂ ಹೇಳಬಹುದು ನನ್ನ ಪ್ರಕಾರ ಯಾಕೆ ಅಂದರೆ ಭರತನಾಟ್ಯವನ್ನು ನೋಡಲಿಕ್ಕೂ ತುಂಬ ಖುಷಿ ಆಗುತ್ತೆ ಕೇಳಲಿಕ್ಕೂ ಸಹ ಆ ನೃತ್ಯದ ಆ ಸಂಗೀತ ಉಂಟಲ್ಲ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ತುಂಬ ಇಷ್ಟ ಆಗುತ್ತೆ ನೋಡಲಿಕ್ಕೆ ಯಾವ ಜನರೂ ಕೂಡ ಭಾರತದಲ್ಲಿ ಭರತನಾಟ್ಯ ನಮಗೆ ಇಷ್ಟ ಇಲ್ಲ ಅಂತಲೂ ಕೂಡ ಹೇಳಲ್ಲ ಮತ್ತೊಂದು ಕ್ಷೇತ್ರ ಅಂತ ಹೇಳಿದರೆ ಯಕ್ಷಗಾನ ಕ್ಷೇತ್ರ ಅಂತ ಹೇಳಬಹುದು ಅದಂತೂ ಭಾರತದ ಈ ಕರಾವಳಿ ಕ್ಷೇತ್ರದಲ್ಲಿ ಆ ಜಾಗದಲ್ಲಿ ಉಂಟಲ್ಲ ಯಾವ ಜನರೂ ಕೂಡ ಯಕ್ಷಗಾನ ನಮಗೆ ಇಷ್ಟ ಇಲ್ಲ ಅಂತ ಹೇಳುವುದಿಲ್ಲ ಯಕ್ಷಗಾನ ಅಂತ ಹೇಳಿದರೆ ಎಷ್ಟು ಸಮಯದವರೆಗೂ ಕೂಡ ಅವರು ಕೂತ್ಕೊಂಡು ಅದನ್ನು ನೋಡ್ತಾರೆ ಅವರಿಗೆ ಅದೊಂಥರ ಹುಚ್ಚು ಅಂತಲೇ ಹೇಳಬಹುದು ತುಂಬ ಇಷ್ಟ ಜನಪ್ರಿಯ ಅಂದರೆ ಅದು ಯಕ್ಷಗಾನ ಅನ್ನುವಂಥದ್ದು ನಮ್ಮ ಭಾರತದಲ್ಲಿ ಕರಾವಳಿ ಭಾಗದಲ್ಲಿ ಹೆಚ್ಚು ಜನಪ್ರಿಯವಾದದ್ದು ಅದು ಯಾರಿಗೆ ಯಕ್ಷಗಾನದ ಬಗ್ಗೆ ಗೊತ್ತಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಅಷ್ಟು ಚಂದ ಯಕ್ಷಗಾನದ ಬಗ್ಗೆ ಎಲ್ಲರಿಗೂ ಗೊತ್ತುಂಟು ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಆಸೆ ಇರುತ್ತೆ ನಾವು ಯಕ್ಷಗಾನ ನೋಡಬೇಕು ಅದನ್ನು ಕೆಲವರಿಗೆ ಏನಂತ ಆಸೆ ಇರತ್ತೆ ಅಂದರೆ ನಾವು ಯಕ್ಷಗಾನದಲ್ಲಿ ಒಂದು ವೇಷಭೂಷಣವನ್ನು ನಾವೂ ಹಾಕಬೇಕು ಅಂತ ಆಸೆ ಉಂಟು ಅದರಲ್ಲಿ ನನಗೂ ಕೂಡ ಒಂದು ಆಸೆ ಉಂಟು ಹಾಗಾಗಿ ನಮ್ಮದು ಭಾರತ ಕರಾವಳಿ ಭಾಗದಲ್ಲಿ ಜ ತುಂಬ ಅಂದರೆ ತುಂಬ ಜನಪ್ರಿಯವಾದಂಥ ಒಂದು ಮನೋರಂಜನ ಕ್ಷೇತ್ರ ಅಂತ ಹೇಳಿದರೆ ಯಕ್ಷಗಾನ ಅಂತ ಹೇಳಬಹುದು ಮತ್ತೊಂದು ಹಾಸ್ಯ ಹರಟೆ ಕಾರ್ಯಕ್ರಮ ಈ ಥರದ್ದಿರ್ಬೋದು ಕೆಲವರು ತುಂಬ ಕಲಾವಿದರಿರ್ತಾರೆ ಹಾಸ್ಯ ಕಲಾವಿದರಿರ್ತಾರೆ ಆ ಥರದವರೆಲ್ಲ ಕುತ್ಕೊಂಡು ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮ ನಡೆಸ್ತಾ ಒಂದು ವಿಷಯದ ಬಗ್ಗೆ ಮಾತಾಡಿಕೊಂಡು ಆ ವಿಷಯವನ್ನು ಅವರು ಜನರಿಗೆ ತಲುಪಿಸಲಿಕ್ಕೆ ಹಾಸ್ಯದ ಮುಖಾಂತರ ತಲುಪಿಸ್ತಾರೆ ವಿಷಯ ಒಳ್ಳೆಯದಾಗಿರತ್ತೆ ಆದರೆ ಅದನ್ನು ಹೇಳುವ ರೀತಿ ಉಂಟಲ್ಲ ಅದು ಜನರಿಗೆ ಇಷ್ಟ ಆಗಬಾರದು ಆ ಥರ ಹೇಳಲ್ಲ ಅವರು ತುಂಬ ಇಷ್ಟ ಆಗಬೇಕು ನಗು ನಗ್ತಾ ಅವರದ್ದು ಮನಸ್ಸಿಗೆ ಆ ವಿಷಯ ಅನ್ನುವಂಥದ್ದು ಮುಟ್ಟಬೇಕು ಆ ರೀತಿಯಾಗಿ ಆ ಹಾಸ್ಯ ಕಲಾವಿದರು ಜನರಿಗೆ ಅದನ್ನು ಆ ವಿಷಯವನ್ನು ಮುಟ್ಟಿಸ್ತಾರೆ ಮತ್ತೊಂದು ನಾವು ತುಂಬ ಸಮಯದಲ್ಲಿ ವಿರಾಮ ಸಮಯದಲ್ಲಿ ಕೂತಾಗ ನಮಗೆ ಫ್ ಮೊದಲ ಬಾರಿಗೆ ನೆನಪಾಗುವಂಥದ್ದು ಸಂಗೀತ ಅಂತ ಹೇಳಬಹುದು ಅಲ್ವಾ ಹಾಗಾಗಿ ಸಂಗೀತ ಕಾರ್ಯಕ್ರಮವನ್ನು ಯಾವ ಜನರು ಕೂಡ ತಪ್ಪದೆ ನೋಡ್ತಾರೆ ಎಲ್ಲರೂ ನೋಡ್ತಾರೆ ಈವಾಗ ನಮ್ಮ ಜೀ ಕನ್ನಡ ಬರುವಂತಹ ಮಕ್ಕಳದು ಸಂಗೀತ ಕಾರ್ಯಕ್ರಮ ಆಗಿರಬಹುದು ದೊಡ್ಡವರ ಸಂಗೀತ ಕಾರ್ಯಕ್ರಮ ಆಗಿರಬಹುದು ಇದನ್ನು ಕೂಡ ಈವಾಗ ಅದು ಸೀಸನ್ ಮೇಲೆ ಸೀಸನ್ ಥರ ತುಂಬ ಸೀಸನ್ಗಳನ್ನು ಮಾಡ್ತಾ ಉಂಟು ಅಲ್ವಾ ಮೊದಲು ಒಂದು ಕಾರ್ಯಕ್ರಮ ಬರ್ತಿತ್ತು ಎದೆ ತುಂಬಿ ಹಾಡುವೆನು ಅಂತ ಅದಂತೂ ಎಷ್ಟು ಜನಪ್ರಿಯ ಆಗಿತ್ತು ಅಂತ ಹೇಳಿದರೆ ಸುಬ್ರಹ್ಮಣ್ಯ ಅವರು ಎಷ್ಟು ಚಂದವಾಗಿ ಆ ಕಾರ್ಯಕ್ರಮವನ್ನು ನಡೆಸಿ ಕೊಡ್ತಾ ಇದ್ದರು ಅಂದರೆ ಆವಾಗ ಈ ಈಗ ಅವರು ಇಲ್ಲ ಅಂತ ಹೇಳಿದರೂ ಕೂಡ ಆ ಕಾರ್ಯಕ್ರಮವನ್ನು ಹೇಳಿದಾಗ ಅವರು ಕಣ್ಣೆದುರಿಗೆ ಬರ್ತಾರೆ ಅಷ್ಟು ಚಂದವಾಗಿ ಆ ಕಾರ್ಯಕ್ರಮ ಬರ್ತಿತ್ತು ಅದರಲ್ಲೂ ಒಂದೊಂದು ಮಕ್ಕಳು ಬಂದು ಎಷ್ಟು ಚಂದವಾಗಿ ಹಾಡ್ತಾ ಇದ್ದರು ಗೊತ್ತಾ ಅಷ್ಟು ಇಷ್ಟ ಆಗತ್ತೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನೀವಾಗಿರಬಹುದು ನಾನಾಗಿರಬಹುದು ನಾವು ವಿರಾಯ ವಿರಾಮದ ಸಮಯದಲ್ಲಾಗಿರಬಹುದು ಯಾವುದೇ ರೀತಿಯದ್ದು ಒಂದು ನಮ್ಮ ವಿರಾಮದ ಸಮಯದಲ್ಲಿ ಅಂತಲೂ ಹೇಳಬಹುದು ಮತ್ತು ನಮಗೆ ಬೇಜಾರಾದಾಗ ಆ ಸಮಯದಲ್ಲೂ ಕೂಡ ನಾವು ಏನು ಹೇಳಬಹುದು ಅಂತ ಹೇಳಿದರೆ ನಾವು ಸಂಗೀತವನ್ನು ಕೇಳುವಂಥದ್ದು ನಮಗಿಷ್ಟವಾದ ಸಂಗೀತವನ್ನು ಕೇಳುವಂಥದ್ದು ಹೀಗೆ ಈ ಸಂಗೀತ ಕ್ಷೇತ್ರ ಅನ್ನುವಂಥದ್ದು ತುಂಬ ಮನೋರಂಜನೆಯೂ ಕೂಡ ಹೌದು ಜನಪ್ರಿಯವೂ ಕೂಡ ಹೌದು